ನಾವು ನಮ್ಮೂರಿನಿಂದ ಬೇರೆ ಎಲ್ಲಾದರೂ ಪ್ರವಾಸಕ್ಕೆ ಹೋಗ್ಬೇಕು ಅಂತ ಅಂದ್ರೆ ನಾವು ಕೆಲವೊಂದಿಷ್ಟು ತೊಂದರೆಗಳನ್ನು ಅನುಭವಿಸ್ತೀವಿ ಸೊ ಅದು ಪ್ರವಾಸಕ್ಕಿಂತ ಮುಂಚೆ ಹೋಗ್ಬೇಕಾದ್ರೆ ನಾವು ಕೆಲವೊಂದಿಷ್ಟು ಅನುಕೂಲಗಳನ್ನ ನಾವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಉದಾಹರಣೆಗೆ ಅಂತ ಅಂದ್ರೆ ನಾವೂ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ನಮಗೇನಾದ್ರು ಆರೋಗ್ಯದ ಸಮಸ್ಯೆ ಕಾಡಿತು ಅಂತ ಅಂದ್ರೆ ಸೊ ಆವಾಗ ನಾವು ಟ್ಯಾಬ್ಲೆಟ್ಸ್ ಅವನ್ನೆಲ್ಲ ತೊಗೊಂಡೋಗಿ ಇರಬೇಕಾಗುತ್ತೆ ಮತ್ತು ನಾವೆಲ್ಲ ವಸ್ತ್ರಗಳನ್ನು ಮತ್ತು ನಮಗೇನೇನು ಅವಶ್ಯಕತೆಗಳಿದ್ದಾವಲ್ಲ ಆಹಾರ ನೀರು ವಸ್ತ್ರಗಳು ಸೊ ಇವೆಲ್ಲವನ್ನು ನಾವು ಜೊತೆಗೆ ತಗೊಂಡು ಹೋಗ್ಬೇಕಾಗುತ್ತೆ ಮತ್ತು ಅದರಿಂದ ನಾವೆಲ್ಲೋ ಪ್ರವಾಸಕ್ಕೆ ಹೋದಾಗೆ ಅಲ್ಲೆಲ್ಲ ನಮಗೆ ಅಪ್ರಿತ್ರ್ ಜನ್ರು ಇರ್ತಾರೆ ಅವರೆಲ್ಲ ನಮಗೆ ಗೊತ್ತಿರೋಂಗಿಲ್ಲ ಅವ್ರು ಯಾವ ಜನ ಯಾವ ರೀತಿ ಇರ್ತಾರೆ ಅವ್ರವ್ರ ಗುಣಗಳು ಯಾವ ರೀತಿ ಇರ್ತಾವೆ ಸೊ ಅವೆಲ್ಲ ಗೊತ್ತಿರೋಂಗಿಲ್ಲ ಸೊ ನಾವು ಅಲ್ಲಿಯವ್ರಿಗೆ ಏನಾಗಿರ್ತೀವಿ ಅಪರಿಚ್ ಅಪರಿಚಿತರಾಗಿರ್ತೀವಿ ಸೊ ನಾವು ನಾವು ಬೇರೆ ಸ್ಥಳಕ್ಕೆ ಪ್ರವಾಸಕ್ಕೆ ಹೋದಾಗ ನಾವಲ್ಲಿ ಹುಷಾರಾಗಿರ್ಬೇಕು ನಾವು ಬೇರೆಯವರಿಗೆ ಏನು ತೊಂದರೆ ಕೊಡದೆ ಇರೋ ರೀತಿ ಇರ್ಬೇಕು ನಾವಲ್ಲಿ ನಮ್ಮಿಂದಲೂ ಅವ್ರಿಗೇನು ತೊಂದರೆ ಆಗೋಕೆ ಹೋಗ್ಬಾರ್ದು ಯಾಕಂತ ಅಂದ್ರೆ ಅದು ಅಪರಿಚಿತ ಸ್ಥಳ ಆಗಿರುತ್ತೆ ಸೊ ಅಲ್ಲಿ ನಮಗ್ಯಾರು ಹೊಸದಾಗಿ ಪರಿಚಯ ಇರೋದಿಲ್ಲ ಮತ್ತು ನಮ್ಮಂಗೆ ಬೇರೆ ಬೇರೆ ರೀತಿಯ ತೊಂದ್ರೆಗಳನ್ನು ನಾವು ಎದುರಿಸ್ಬೋದು ಅಲ್ಲಿ ಏನಂತ ಅಂದ್ರೆ ನಾವು ಕೆಲವೊಂದಿಷ್ಟು ಜನ ನಾವೇನಾದರೂ ರೋಡ್ನಲ್ಲಿ ಹೋಗ್ಬೇಕಾದ್ರೆ ಏನೋ ಅಪಘಾತಗಳಾಗ್ಬೋದು ಸೊ ಅಪಘಾತದಿಂದ ನಾವು ಭಾಳ ತೀವ್ರ ಥರದ ವಾದವನ್ನ ಮಾಡೋಕೆ ಹೋಗ್ಬಾರ್ದು ಯಾಕಂತ ಅಂದ್ರೆ ಅದ್ರಲ್ಲಿ ನಮ್ಮದೇ ತಪ್ಪಿರ್ಬೋದು ಅಥವಾ ಅವ್ರದ್ದೇ ತಪ್ಪಿರ್ಬೋದು ಸೊ ನಾವು ಅದನ್ನು ಏನು ಮಾಡಬೇಕು ಅಂತ ಅಂದ್ರೆ ಸುಧಾರ್ಸ್ಕೊಂಡು ಹೋಗ್ಬೇಕು ನಾವು ಇಲ್ಲ ಅಂತಂದ್ರೆ ಭಾಳ ವಾಗ್ವಾದಗಳಾಗಿ ಏನಾಗುತ್ತಪ್ಪ ಅಂತ ಅಂದ್ರೆ ಜಗಳ ಆಗ್ತಾವೆ ಜಗಳ ಆದ್ನಂತಂದ್ರೆ ಹೇಳೋಕೆ ಬರೋದಿಲ್ಲ ಅಲ್ಲಿ ಏನಾಗುತ್ತೆ ಅಂತ ಅಂದು ಸೊ ಅಲ್ಲಿ ಸ್ಥಳೀಯ ಜನರು ಏನು ಮಾಡ್ತಾರೆ ಅಂತ ಅಂದ್ರೆ ನಮ್ಮ ಮೇಲೆ ಹೊಡ್ದಾಡ್ಬೋದು ನಮಗೆ ಹೊಡಿಬೋದು ಬಡಿಬೋದು ಸೊ ನಾವು ಆಸ್ಪತ್ರೆಗೆ ಹೋಗೋ ಪರಿಸ್ಥಿತಿ ಬರುತ್ತೆ ಸೊ ಈ ಥರ ನಾವು ಏನಂತ ಅಂದ್ರೆ ತುಂಬ ಸಮಸ್ಯೆಗಳನ್ನು ಎದ್ರುದ್ತೀವಿ ಮತ್ತು ನಾವು ಕೆಲವೊಂದಿಷ್ಟು ಕಡೆ ಏನಂತ ಅಂದ್ರೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋದಾಗ ಸೊ ಅಲ್ಲಿ ನಮಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ಹಾಕಿರ್ತಾರೆ ಸೊ ನಾವು ಏನಾದರೂ ಬೇರೆ ರಾಜ್ಯಕ್ಕೆ ಹೋದ್ನಂತಂದ್ರೆ ಸೊ ಅಲ್ಲಿ ನಮಗೆ ಸೊ ಅಲ್ಲಿ ಸ್ಥಳೀಯ ಬಾಷೆ ಏನಿರುತ್ತಲ್ಲ ಅದ್ರದ್ದು ಸೂಚನೆಗಳು ನಮ್ಗೆ ಅರ್ಥ ಆಗೋದಿಲ್ಲ ಸೊ ಅದರಿಂದ ನಾವು ತೊಂದರೆಯನ್ನ ಅನುಭವ್ಸ್ತೀವಿ ಸೊ ಬೇರೆ ರಾಜ್ಯಕ್ಕೆ ಹೋದಾಗ ಅಲ್ಲಿ ನಮ್ಮ ಸ್ಥಳೀಯ ಭಾಷೆ ನಮ್ಮದು ಸ್ಥಳೀಯ ಭಾಷೆ ಇರುತ್ತಲ್ಲ ಆ ಸ್ಥಳೀಯ ಭಾಷೆಯನ್ನ ನಾವು ಅರ್ಥ ಮಾಡ್ಕೊಂಡು ನಾವು ಸೂಚನೆಗಳನ್ನ ಪಾಲಿಸೋದ್ರಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಉಂಟಾಗೋದಿಲ್ಲ ಮತ್ತು ನಾವು ಬೇರೆ ರೀತಿ ಅಂತ ಅಂದ್ರೆ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಹೋದಾಗ ನಾವು ಅಲ್ಲಿ ನಾವು ಕೆಲವೊಂದಿಷ್ಟು ಆರೋಗ್ಯ ಸಮಸ್ಯೆಯನ್ನು ಎದುರಿಸೋದಿರ್ಬೋದು ಯಾಕಂತ ಅಂದ್ರೆ ಅಲ್ಲಿ ಅಷ್ಟೊಂದು ಕ್ಲೀನಾಗಿರೋಂಗಿಲ್ಲ ಜಾಗ ಮತ್ತು ನಾವು ವಾಹನಗಳನ್ನು ತಗೊಂಡು ಹೋಗಿರ್ತೀವಿ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡೋದಕ್ಕೆ ಹೋದ್ರೆ ಕುಟುಂಬದ ಸಮೇತ ಎಲ್ಲರೂ ಹೋಗಿರ್ತೀವಿ ನಾವು ಸೊ ಆವಾಗ ನಮ್ಮ ಕುಟುಂಬದವರಿಗೆ ಏನಾದರೂ ತೊಂದರೆ ಆದ್ನಂತಂದ್ರೆ ಸೊ ಅಲ್ಲಿ ಸ್ಥಳೀಯ ಜನರ ಹೆಲ್ಪ್ ತಗೋ ಬೇಕಾಗುತ್ತೆ ನಾವು ಸೊ ಬೇರೆ ನಾವು ಎಕ್ಸಾಂಪಲ್ಲ ಪ್ರೇಕ್ಷಣೀಯ ಸ್ಥಳಗಳು ಅಂತ ಅಂದ್ರೆ ದೇವಸ್ಥಾನ ಅಂತಲ್ಲೆಲ್ಲ ಹೋದ್ನಂತಂದ್ರೆ ಫಾರ್ ಎಕ್ಸಾಂಪಲ್ ಧರ್ಮಸ್ಥಳ ಅಲ್ಲಿ ಹೋದ್ನಂತಂದ್ರೆ ಏನಾಗುತ್ತೆ ಅಂತ ಅಂದ್ರೆ ನಮ್ಗೆ ಆ ರೂಮಿಂದ ವಸತಿದ ಸಮಸ್ಯೆ ಆಗ್ಬಿಡುತ್ತೆ ಅಲ್ಲಿ ಅಲ್ಲಿ ತುಂಬ ಜನ್ರ ಬಂದಿರೋದರಿಂದ ವಸತಿಯ ಸಮಸ್ಯೆ ಆಗ್ತದೆ ಮೇಯ್ನ್ ಎಲ್ಲರಿಗೂ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಕಾಡೋದು ಏನಂತ ಅಂದ್ರೆ ವಸತಿಯ ಸಮಸ್ಯೆಗಳು ಸೊ ವಸತಿಯ ಸಮಸ್ಯೆಗಳನ್ನು ನಾವು ಆದಷ್ಟು ಬೇಗ ಕ್ಯೂರ್ ಮಾಡಬೇಕು ಸರ್ಕಾರದವ್ರು ಅವರೆಲ್ಲ ಮತ್ತು ನಮಗಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನೀರಿನ ಸಮಸ್ಯೆ ಭಾಳ ಆಗುತ್ತೆ ಬೇರೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋದಾಗ ಕುಡಿಯೋ ನೀರಾಗಿರ್ಬೋದು ಸ್ನಾನಕ್ಕೆ ನೀರಾಗಿರ್ಬೋದು ಮತ್ತು ನಮ್ಗೆ ದಿನನಿತ್ಯದ ಕಾರ್ಯಗಳಿಗೆ ಬೇಕಾದಂಥ ಬೇಕಾದ ಬೇಕಾಗಿರುವಂಥ ನೀರಲ್ಲಿ ವ್ಯತ್ಯಾಸವಾಗ್ಬೋದು ಮತ್ತು ಸೊ ಇವೆಲ್ಲ ತೊಂದರೆಗಳಾಗ್ತಿರ್ತಾವೆ ಸೊ ನಾವೆಲ್ಲ ಮೊದಲೇ ಮೊದಲೇ ಅವನ್ನು ಗ್ರಹಿಸಿಕೊಂಡು ನಾವು ನಮ್ಮ ಪ್ರೇಕ್ಷಣೀಯ ಸ್ಥಳಗಳನ್ನು ಏನು ಮಾಡಬೇಕು ನಾವು ಚೆನ್ನಾಗಿ ಪಾಲನೆ ಮಾಡಬೇಕು ಮತ್ತು ನಮಗೆ ಬೇರೆ ರೀತಿಯ ತೊಂದರೆ ಅಂತ ಅಂದ್ರೆ ನಾವು ಎಲ್ಲಿಯಾದರೂ ಬಸ್ಸು ಟ್ ಮತ್ತು ಏನಾದರೂ ಮಿನಿ ಬಸ್ ತೊಗೊಂಡು ಹೋದಾಗ ಅಲ್ಲೇಲ್ಲಾರ ಗಾಡಿ ಗೀಡಿ ಪಂಚರ್ ಆಯ್ತು ಅಂತಂದ್ರೆ ಸೊ ನಾವೇನು ಮಾಬೇಡಕು ಪಂಚರ್ ಅದಕ್ಕೆ ಸ್ಟೆಪ್ನಿ ಅವೆಲ್ಲ ತೊಗೊಂಡು ಹೋಗಿರ್ಬೇಕು ನಾವು ಇಲ್ಲ ಅಂತಂದ್ರೆ ನಮಗೆ ಭಾಳ ತೊಂದರೆ ಆಗುತ್ತೆ ಯಾಕಂತ ಅಂದ್ರೆ ನಮ್ಮ ಕುಟುಂಬದವರೆಲ್ಲ ಹೋಗಿರ್ತೀವಿ ಕುಟುಂಬ ಅಂತ ಅಂದ್ರೆ ನಮ್ಮ ಅಜ್ಜ ಅಜ್ಜಿ ಅಪ್ಪ ಅಮ್ಮ ದೊಡಪ್ಪ ಚಿಕ್ಕಪ್ಪ ಅಣ್ಣ ತಮ್ಮ ತಂಗಿ ಅಕ್ಕ ಸೊ ಇವ್ರೆಲ್ಲರೂ ಹೋಗಿರ್ತೀವಲ್ಲ ಸೊ ಆವಾಗೆ ನಮಗೆ ಏನಾಗುತ್ತೆ ಅಂತ ಅಂದ್ರೆ ಅವರು ಎಲ್ಲರಿಗೂ ತೊಂದರೆ ಉಂಟಾಗೋ ರೀತಿ ನಮ್ಮ ನಡ್ಕೊಳ್ಬಾರ್ದು ನಾವು ಆವಾಗ ಸೊ ನಾವು ಏನಂತ ಅಂದ್ರೆ ಇವೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ವಹಿಸ್ಕೊಂಡು ಏನು ಮಾಡ್ಬೇಕು ನಾವು ಉಷಾರಾಗಿ ಪ್ರವಾಸ ಮುಗ್ಸ್ಕೊಂಡು ಬರ್ಬೇಕು ನಾವು ಮತ್ತು ಪ್ರವಾಸಕ್ಕೆ ಹೋದಂಥ ನಮ್ಮ ತೊಂದರೆ ಏನಾಯ್ತು ಅಂತ ಅಂದ್ರೆ ಕೆಲವೊಂದಿಷ್ಟು ಸ್ಥಳೀಯ ಜನ್ರು ಇರ್ತಾರಲ್ಲ ಆ ಸ್ಥಳೀಯ ಜನ್ರು ಏನು ಮಾಡ್ತಾರೆ ಅಂತ ಅಂದ್ರೆ ಅವರ ಗುಣಗಳು ಹೇಳೋಕೆ ಬರೋಂಗಿಲ್ಲ ಕೆಲವೊಂದಿಷ್ಟು ಜನ ದಯಾಳು ಆಗಿರ್ತಾರೆ ಕೆಲವೊಂದಿಷ್ಟು ಜನ ಕ್ರೂರಿಗಳಾಗಿರ್ತಾರೆ ಸೊ ನಮ್ಮಿಂದ ಹಣ ಗಿಣ ಮೋಸ ಮಾಡೋಕೆ ನಿಂತಿರ್ತಾರೆ ಅವರು ನಮ್ಮಿಂದ ಏನು ಹಣವನ್ನು ತಗೊಳ್ಬೇಕು ಅಂತಂದು ಏನಾದರೂ ಸಂಚು ಹಾಕ್ತಿರ್ತಾರೆ ಸೊ ಅವೆಲ್ಲದರಿಂದ ನಾವು ಏನು ಮಾಡಬೇಕು ಸ್ವಲ್ಪ ಹುಷಾರಾಗಿರ್ಬೇಕು ಮತ್ತು ನಾವು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋದಾಗ ಏನಾಗುತ್ತೆ ಅಂತ ಅಂದ್ರೆ ನಮಗೆ ಮತ್ತು ನಾವು ಹಾಗೆ ಈ ಥರ ಬೇಕಾದಷ್ಟು ಸಮಸ್ಯೆಗಳು ಆಗ್ತಿರ್ತಾವೆ ಸೊ ಅವನ್ನ ನಾವೆಲ್ಲ ಏನು ಮಾಡ್ಬೇಕಂತ ಅಂದ್ರೆ ನಿವಾರಣೆ ಮಾಡ್ಕೊಂಡು ಹೋಗ್ಬೇಕು ಸೊ ನಿವಾರಣೆ ಮಾಡ್ಕೊಂಡು ಹೋದಾಗ ಮಾತ್ರ ನಾವು ಅಲ್ಲಿ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ನಾವೇನು ನೋಡ್ತಿರ್ತೀವಲ್ಲ ಸೊ ಅವ್ನೆಲ್ಲ ಚೆನ್ನಾಗಿ ನೋಡೋಕ್ಕಾಗುತ್ತೆ ಮತ್ತು ನಾವು ತೊಂದರೆಗಳ ಕಡೆ ಭಾಳ ಗಮನ ಕೊಡದೇ ಬೇರೆ ಬೇರೆ ಬೇರೆ ಬೇರೆ ನಾವು ನಮ್ಮ ಅಭ್ಯಾಸಗಳು ಏನಿರ್ತಾವಲ್ಲ ಸೊ ಈ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡೋದಾಗಿರ್ಬೋದು ಮತ್ತೆ ಕೆಲವೊಂದಿಷ್ಟು ಕಡೆ ಹೋದಾಗ ಏನಾಗುತ್ತೆ ಅಂತ ಅಂದ್ರೆ ಪ್ರೇಕ್ಷಣೀಯ ಸ್ಥಳ ದೇವಸ್ಥಾನಗಳಾಗಿರ್ಬೋದು ನಮ್ಮ ಭಾರತ ವಾಸ್ತುಶಿಲ್ಪ ಶೈಲಿಗೆ ಭಾಳ ಪ್ರಸಿದ್ಧಿಯಾದದ್ದು ಸೊ ಅಂತ ವಾಸ್ತುಶಿಲ್ಪಗಳನ್ನು ಕೆಲವೊಂದಿಷ್ಟು ಕಡೆ ಏನು ಮಾಡ್ತಾರೆ ಕಿಡಿಗೇಡಿಗಳು ಅಥ್ವಾ ಸಣ್ಣ ಮಕ್ಳು ಏನು ಮಾಡ್ತಿರ್ತಾರೆ ಮುಟ್ತಿರ್ತಾರೆ ಅದ್ಕೆ ಇಲ್ಲಂತ ಅಂದ್ರೆ ಅವ್ಕೆ ಧಕ್ಕೆ ಮಾಡ್ತಿರ್ತಾರೆ ಸೊ ಅದನ್ನು ಕಂಡು ನಾವು ಸುಮ್ಮನೆ ಇರೋಕ್ಕೆ ಹೋಗ್ಬಾರ್ದು ಸೊ ಅದನ್ನು ನಾವು ಏನು ಮಾಡಬೇಕು ಅಂತ ಅಂದ್ರೆ ಪ್ರತಿಭಟಿಸ್ಬೇಕು ನಾವು ಅದನ್ನು ಆ ರೀತಿ ಮಾಡಬಾರ್ದು ಅದು ತಪ್ಪು ಅವ್ಗಳ್ಗೆ ಏನಾದರೂ ತೊಂದರೆ ಆದ್ನಂತಂದ್ರೆ ಮತ್ತು ಅವನ್ನು ಮೊದ್ಲಿನ ರೀತಿ ಮಾಡೋಕೆ ಆಗೋಂಗಿಲ್ಲ ಯಾಕಂತ ಅಂದ್ರೆ ಅವು ಸಾವಿರಾರು ವರ್ಷಗಳು ಹಿಂದಿನಿಂದ ಬಂದಿರುವಂಥ ಶಿಲ್ಪ ಶಿಲ್ಪಿ ಶಿಲ್ಪಕಲೆಗಳಾಗಿರ್ತವೆ ಸೊ ಅವನ್ನ ನಾವೇನು ಮಾಡ್ಬೇಕು ಅಂತ ಅಂದ್ರೆ ಅವೆಲ್ಲವನ್ನು ಕಾಪಾಡೋದು ಭಾರತೀಯರ ಎಲ್ಲ ಕರ್ತವ್ಯ ನಮ್ಮದು ಸೊ ಅದ್ರಿಂದ ಏನು ಮಾಡಬೇಕು ಅಂತ ಅಂದ್ರೆ ನಾವು ಆ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಹೋದಾಗ ಅದು ಯಾವುದಾದ್ರು ದೇವಸ್ಥಾನಗಳಲ್ಲಿ ಹೋದಾಗ ಸೊ ಅಲ್ಲಿ ಶುಚಿತ್ವಕ್ಕೆ ನಾವು ಗಮನ ಕೊಡಬೇಕು ಮತ್ತು ನಾವು ಅಲ್ಲಿರುವಂಥ ಕಟ್ಟುಪಾಡು ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು ಮತ್ತು ಅಲ್ಲಿ ಸ್ಥಳೀಯರ ಜೊತೆ ಸೊ ಮೇಯ್ನ್ ನಾವು ಬೇರೆ ಬೇರೆ ಪ್ರವಾಸಕ್ಕೆ ಹೋದಾಗ ಮೇಯ್ನ್ ನಮ್ಗೆ ತೊಂದರೆ ಆಗೋದೇ ಸ್ಥಳೀಯರಿಂದ ಸೊ ಸ್ಥಳೀಯರು ಒಳ್ಳೆಯವ್ರು ಆಗಿದ್ದರೆ ನಮ್ಗೆ ಪರವಾಗಿಲ್ಲ ಸ್ಥಳೀಯರು ನಮಗೆ ಗೊತ್ತಿರ್ಲಾರ್ದೆ ಕೆಲವೊಂದಿಷ್ಟು ಜನ ಇರ್ತಾರೆ ಹೇಳೋಕೆ ಬರೋಂಗಿಲ್ಲ ಕೆಟ್ಟವರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಸೊ ಕೆಟ್ಟವ್ರಿಂದ ನಮಗೇನಾದ್ರು ತೊಂದರೆ ಉಂಟಾದಾಗ ನಾವೇನು ಮಾಡಬೇಕಪ್ಪಾ ಅಂತ ಅಂದ್ರೆ ಆದಷ್ಟು ಅವರಿಂದ ದೂರ ಇರಬೇಕು ಸೊ ನಾವು ಏನು ಮಾಡಬೇಕು ನಮ್ಮ ಮಿತಿ ಅಲ್ಲಿರಬೇಕು ಆವಾಗ ನಾವು ಸೊ ಈ ರೀತಿಯಾಗಿ ಏನಂತ ಅಂದ್ರೆ ನಾವು ನಿಯಮಗಳನ್ನು ಪಾಲನೆ ಮಾಡಬೇಕು ನಾವು ಸೊ ಸ್ಥಳೀಯರು ಅಲ್ಲಿದ್ದಾಗ ನಾವು ಯಾವಾಗಲೂ ಒಂಟಿಯಾಗಿರೋ ಪ್ರವಾಸಕ್ಕೆ ಹೋದಾಗ ನಾವು ಯಾವಾಗಲೂ ಒಂಟಿಯಾಗಿರೋಕ್ಕೆ ಹೋಗ್ಬಾರ್ದು ಯಾಕಂತ ಅಂದ್ರೆ ಅಲ್ಲಿ ಸ್ಥಳೀಯ ಜನ್ರ ಬಗ್ಗೆ ನಮ್ಗೆ ಗೊತ್ತಿರೋಂಗಿಲ್ಲ ಅವ್ರ ಯಾವ ರೀತಿ ಇರ್ತಾರೆ ಅಂತಂದು ಸೊ ನಾವು ಪ್ರವಾಸಕ್ಕೆ ಹೋದಾಗ ನಾವು ಯಾವಾಗಲೂ ಏನಂತ ಅಂದ್ರೆ ಗುಂಪಿನಲ್ಲಿರಬೇಕು ಜನರ ನಡುವೆ ಇದ್ದೆನಂತಂದ್ರೆ ನಮ್ಗೆ ಆ ಅಪಾಯ ಬರುವಂತಹ ಸಂಭವ ಭಾಳ ಕಡಿಮೆ ಇರ್ತದೆ ಸೊ ಈ ರೀತಿಯಾಗಿ ಏನಂತ ಅಂದ್ರೆ ನಾವು ಪ್ರವಾಸಕ್ಕೆ ಹೋದಾಗೆ ಆ ತೊಂದರೆಗಳನ್ನ ಅನುಭವಿಸ್ತಿರ್ತೀವಿ ಸೊ ತೊಂದರೆಗಳು ಬರ್ತಾವೆ ಅಂತಂದ್ರೆ ನಾವು ಪ್ರವಾಸ ಮಾಡೋದನ್ನು ಬಿಡಬೇಕು ಅಂತ ಏನು ಅಲ್ಲ ಸೊ ಅಲ್ಲಿ ಕೆಲವೊಂದಿಷ್ಟು ಮುಂಜಾಗ್ರತ ಕ್ರಮಗಳನ್ನು ತೆಗೆದುಕೊಂಡು ಏನು ಮಾಡಬೇಕು ಅಂತ ಅಂದ್ರೆ ನಾವು ಪ್ರವಾಸಕ್ಕೆ ಹೋಗಬೇಕು ಸೊ ಹೋಗೋದರಿಂದ ಪ್ರವಾಸಕ್ಕೆ ಹೋಗೋದ್ರಿಂದ ನಮ್ಮ ಮನಸ್ಸಿಗುನು ಖುಷಿ ಸಿಗುತ್ತೆ ಮತ್ತು ನಾವು ಪ್ರವಾಸದಲ್ಲಿ ಏನಂತ ಅಂದ್ರೆ ನಾವು ಭಾಳಷ್ಟು ನಮ್ಮ ಭಾರತವೇ ಒಂದು ಶಿಲ್ಪಕಲೆಗಳಿಗೆ ಭಾಳ ಪ್ರಸಿ ಪ್ರಸಿದ್ಧಿಯಾದದ್ದು ಸೊ ಪ್ರವಾಸಕ್ಕೆ ಹೋದ್ನಂತಂದ್ರೆ ನಾವು ನಮ್ಮ ಭಾರತದ ನಾಗರೀಕತೆ ಸಂಸ್ಕೃತಿ ಪರಂಪರೆ ಸೊ ಇವೆಲ್ಲ ಯಾವ ರೀತಿ ಇದಾವ ಅಂತಂದು ನಾವೆಲ್ಲ ತಿಳ್ಕೊಳ್ಬೋದು ಅದನ್ನು ಸೊ ಪ್ರವಾಸಕ್ಕೆ ಹೋದಾಕೆ ಏನಂತ ಅಂದ್ರೆ ನಾವು ಅಲ್ಲಿ ಶುಚಿತ್ವವನ್ನು ಕಾಪಾಡಬೇಕು ಮೇಯ್ನ್ ಪ್ರವಾಸಕ್ಕೆ ಹೋದಾಗ ನಮ್ಗೆ ಭಾಳಷ್ಟು ಕಡೆ ತೊಂದರೆ ಆಗೋದು ಏನಂತ ಅಂದ್ರೆ ಶುಚಿತ್ವ ಸೊ ಶುಚಿತ್ವ ಇರೋಂಗಿಲ್ಲ ಭಾಳಷ್ಟು ಕಡೆ ಸೊ ಅದರಿಂದ ನಾವು ತೊಂದ್ರೆಗೆ ಒಳಗಾಗ್ತಿರ್ತೀವಿ ಸೊ ಅಲ್ಲಿ ಶುಚಿತ್ವ ಇಲ್ಲ ಅಂತಂದು ನಾವು ಅದನ್ನು ಗಲೀಜು ಮಾಡೋಕೆ ಹೋಗಬಾರ್ದು ನಾವು ಅಲ್ಲಿ ಶುಚಿತ್ವವನ್ನು ಕಾಪಾಡಬೇಕು ಸೊ ನಮ್ಮ ನಮ್ಮ ವಸ್ತುಗಳನ್ನು ಏನು ಮಾಡಬೇಕಂತಂದ್ರೆ ನಾವು ಕಡಿಮೆ ಬಳಕೆ ಮಾಡಬೇಕು ಉದಾಹರಣೆಗೆ ಅಂತ ಅಂದ್ರೆ ಪ್ಲಾಸ್ಟಿಕ್ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕಿನ ಭಾಳಷ್ಟು ಕಡೆ ಸಿಕ್ಕಾಪಟ್ಟೆ ಹೆಂಗೆ ಬೇಕು ಹಂಗೆ ಬಳಸ್ತಾ ಇದ್ದಾರೆ ಸೊ ಅದನ್ನು ನಾವೇವು ಮಾಡಬೇಕಂತಂದ್ರೆ ಪ್ಲಾಸ್ಟಿಕಿನ ಮರುಬಳಕೆ ಮಾಡುವಂಥ ಪ್ಲಾಸ್ಟಿಕ್ನ ನಾವು ಜಾಸ್ತಿ ಯೂಸ್ ಮಾಡಬೇಕು ಸೊ ಈ ರೀತಿ ಮಾಡೋದರಿಂದ ಏನಾಗುತ್ತೆ ಅಂತ ಅಂದ್ರೆ ನಾವು ಪ್ರವಾಸಕ್ಕೆ ಹೋದಾಗೆ ಯಾವುದೇ ರೀತಿ ತೊಂದರೆನ ಅನುಭವ್ಸೋದಿಲ್ಲ ಮತ್ತು ಪ್ಲಾಸ್ಟಿಕ್ ಇಂದ ಬೇರೆ ನಮ್ಮಿಂದ ಬೇರೆ ಯಾವುದೇ ಪ್ರಾಣಿಗಳಿಗೂ ತೊಂದರೆನು ಆಗೋದಿಲ್ಲ ಯಾಕಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕಿನ ಆಕಳು ಅವೆಲ್ಲ ತಿಂದು ಭಾಳಷ್ಟು ತೊಂದರೆಗಳನ್ನ ಅನುಭವ್ಸ್ತಾ ಇದ್ದಾವೆ ಸೊ ನಮ್ಮಿಂದ ಮತ್ತು ಬೇರೆ ಪ್ರಾಣಿಗಳಿಗೂ ತೊಂದರೆ ಆಗಬಾರ್ದು ಸೊ ಒಂದು ಆ ಒಂದು ಉದ್ದೇಶದಿಂದ ಏನು ಮಾಡ್ಬೇಕು ಅಂತ ಅಂದ್ರೆ ನಾವು ಆದಷ್ಟು ಮರುಬಳಕೆ ಪ್ಲಾಸ್ಟಿಕ್ನ ನಾವೇನು ಮಾಡಬೇಕು ಬಳಕೆ ಮಾಡಬೇಕು ಸೊ ಈ ರೀತಿಯಾಗಿ ನಾವು ಪ್ರವಾಸಕ್ಕೆ ಹೋದಾಗೆ ನಮ್ಮಿಂದ ಬೇರೆ ಯಾವ ರೀತಿ ತೊಂದರೆ ಆ ಆಗದೇ ಇರೋ ರೀತಿ ನಾವು ನೋಡ್ಕೊಳ್ಬೇಕು ಮತ್ತು ಬೇರೆ ಕಡೆಯಿಂದ ತೊಂದರೆ ಆಗ್ತಿದ್ದರು ಕೂಡ ಅವನ್ನು ನಾವೇನು ಮಾಡಬೇಕು ಅಂತ ಅಂದ್ರೆ ಒಂದು ಒಂದು ಮಿತಿಯಲ್ಲಿ ನಾವು ಪ್ರತಿಭಟಿಸಬೇಕು ಅದಕ್ಕಿಂತ ಜಾಸ್ತಿ ಪ್ರತಿಭಟನೆ ಮಾಡಬಾರ್ದು ಅಲ್ಲಿ ಸ್ಥಳೀಯರ ಸಹಾಯವನ್ನು ತೊಗೊಂಡು ನಾವು ಏನು ಮಾಡಬೇಕು ಅಂತ ಅಂದ್ರೆ ನಾವಲ್ಲಿ ಭಾಷೆ ಗೊತ್ತಿಲ್ಲ ಅಂತ ಅಂದ್ರು ಸ್ಥಳೀಯರ ಸಹಾಯವನ್ನು ತೆಗೆದುಕೊಂಡು ನಾವು ಏನು ಮಾಡಬೇಕು ಅವ್ರ ಜೊತೆ ಮಾತಾಡಬೇಕು ನ್ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ನಂತಂದ್ರೆ ಅದನ್ನ ಏನು ಮಾಡಬೇಕು ಸಾಲ್ವ್ ಮಾಡಬೇಕು ಸೊ ಈ ರೀತಿ ನಾವು ಪ್ರವಾಸಕ್ಕೆ ಹೋದಾಗ ಏನು ಅಂತ ಅಂದ್ರೆ ವಿವಿಧ ರೀತಿಯಲ್ಲೂ ತೊಂದರೆಗಳನ್ನ ಅನುಭವಿಸ್ತಿರ್ತೀವಿ ಸೊ ಕೆಲವೊಂದಿಷ್ಟು ಟೈಮ್ ಏನಂತ ಅಂದ್ರೆ ಊಟದ ತೊಂದರೆ ಆಗಿರ್ಬೋದು ಸೊ ಊಟದ ತೊಂದರೆ ಆಗ್ತಾವಲ್ಲ ಸೊ ಆವಾಗ ನಮ್ಗೆ ಊಟದ ಅಂತಂದ್ರೆ ಯಾವ ರೀತಿ ತೊಂದರೆ ಅಂತ ಅಂದ್ರೆ ಕೆಲವೊಂದಿಷ್ಟು ಟೈಮ್ ಅವು ಬೇರೆ ಕಡೆ ಎಲ್ಲ ಅವು ಬೇರೆ ಬೇರೆ ವಿಧದ ಆಹಾರಗಳಿರ್ತಾವೆ ಸೊ ಅವು ನಮಗೆಲ್ಲ ಆಗಿ ಬರೋದಿಲ್ಲ ಸೊ ಆ ರೀತಿ ನಾವು ಆಹಾರಗಳನ್ನು ಸೊ ಅವೈಡ್ ಮಾಡಬೇಕು ಸೊ ನಮ್ಮ ಹೆಲ್ತಿಗೆ ಯಾವ್ದು ಒಳ್ಳೆಯದಿರುತ್ತೋ ಸೊ ಆ ರೀತಿ ಆಹಾರಗಳನ್ನು ಸೇವನೆ ಮಾಡಬೇಕು ಯಾಕಂತ ಅಂದ್ರೆ ನಾವು ಪ್ರವಾಸಕ್ಕೆ ಹೋದಾಗ ಏನಾಗುತ್ತೆ ಅಂತ ಅಂದ್ರೆ ನಮ್ಮ ಆರೋಗ್ಯ ತುಂಬ ಮುಖ್ಯವಾಗಿರುತ್ತದೆ